ನಾನು ಚಿಕ್ಕ ವಯಸ್ಸಿನಿಂದಲೇ ಡ್ರಾಯಿಂಗನ್ನು ತುಂಬ ಇಷ್ಟಪಟ್ಟೆ ಟಿ ವಿಗಳಲ್ಲಿ ಬಿಡುವ ಚಿತ್ರಗಳು ಅವರು ದೊಡ್ಡ ದೊಡ್ಡ ಆರ್ಟಿ ಆರ್ಟಿಸ್ಟುಗಳನ್ನು ನೋಡಿ ನಾನು ಕಲಿಯಬೇಕೆಂಬ ಹಠ ನನಗೆ ಚಿಕ್ಕ ವಯಸ್ಸಿಂದಲೂ ಇತ್ತು ಚಿಕ್ಕ ವಯ್ಸಲ್ಲೂ ಪೆನ್ಸಿಲಲ್ಲಿ ಸುಮ್ಮನೆ ಗೀಜಾಕಿ ಚಿತ್ರಗಳನ್ನು ಬಿಡ್ತಾಯಿದ್ದೆ ಬುಕ್ಕಲ್ಲಿ ಯಾರ ಬುಕ್ ಸಿಕ್ಕಿದ್ರು ಅಷ್ಟೆ ಸುಮ್ಮನೆ ಗೀಜ್ತಾಯಿದೆ ಅದನ್ನು ಮುಂದೆ ಬರ್ತಾ ಬರ್ತಾ ನನಗೆ ಡ್ರಾಯಿಂಗ್ ಮೇಲೆ ತುಂಬ ಇಂಟ್ರಷ್ಟ್ ಜಾಸ್ತಿಯಾಯಿತು ಮತ್ತು ನಾನು ಎಷ್ಟು ಐದನೇ ಕ್ಲಾಸಿಗೆ ಬಂದಾಗ ಇನ್ನೂ ಸ್ವಲ್ಪ ಬರೆಯೋಕೆ ಸ್ಟಾಟ್ ಮಾಡಿದೆ ಡ್ರಾಯಿಂಗನ್ನು ಡ್ರಾಯಿಂಗಳನ್ನು ಬಿಟ್ಟಿದ್ನೆಲ್ಲಾ ಪೇಪರಲ್ಲಿ ಬರೆದು ಬೋರ್ಡಿಗೆಲ್ಲ ಹಾಕ್ತಾಯಿದ್ದೆ ಆಮೇಲೆ ನಮ್ಮ ಮತ್ತು ಟೆಂತಗ್ ಬಂದು ನಾನು ಹತ್ತನೇ ತರಗತಿಗೆ ಬಂದಾಗ ನಮ್ಮ ಫ್ರೆಂಡ್ಸೆಲ್ಲ ಹೇಳಿದರು ಓ ನೀನು ಡ್ರಾಯಿಂಗೆ ತುಂಬ ಈ ಆಸಕ್ತಿ ತೋರಸ್ತಿ ಅಲಾ ಹೋಗಿ ಸೇರ್ಕೋ ಅಂತೆಲ್ಲ ಹೇಳ್ತಾಯಿದ್ರು ನಾನು ಅವ್ರ ಮಾತು ಕೇಳಿ ನಾನು ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂದ್ಬಿಟ್ಟು ಸೇರ್ಕೊಂಡೆ ಅದರಲ್ಲೀ ಪಾರ್ಟಿಸಿಪಟ್ ಮಾಡಿದೆ ಆದರೆ ನನಗೆ ಪ್ರೈಝು ಸಿಗಲಿಲ್ಲ ಈಗೇನು ತಪ್ಪಾಯ್ತಾ ಅಂತ ನನ್ಗೆ ಗೊತಾಯಿತು ಮತ್ತು ನಾನು ಬರೆಯುವಾಗ ಸ್ವಲ್ಪ ಕೈಯಿ ಕೈಯಿ ಸ್ವಲ್ಪ ವಕ್ರವಾಗುತ್ತಿತ್ತು ಮತ್ತು ಪೈಂಟ್ ಮಾಡುವಾಗ ಪೈಂಟನ್ನು ಕಲರು ಹೆಚ್ಚು ಚೆನ್ನಾಗಿ ಮಾಡುತ್ತಿರಲಿಲ್ಲ ಅದೆಲ್ಲ ತಪ್ಪು ನನಗೆ ಪಿ ಯು ಸಿಗೂ ಬಂದೆ ಪಿ ಯು ಸಿಯಲ್ಲೂ ನನಗೆ ಕಾಂಪಿಟೇಸನ್ ಸಿಗುತ್ತು ಚಿತ್ರಕಲೆ ಡ್ರಾಯಿಂಗ್ ಮಾಡೋಕೆ ಆದರೆ ನಾನು ಸೇರ್ಕೊಂಡು ನಾನು ಇನ್ನೂ ಕಲಿಯಬೇಕೆಂಬ ಹಠ ಇನ್ನು ಇತ್ತು ಇನ್ನೂ ಬು ಚಿತ್ರವನ್ನು ಬಿಡಲು ನನ್ನ ಫ್ರೆಂಡ್ಸುಗಳು ಮುಂದಕ್ಕೆ ಹೋಗು ಹೋಗು ಅಂತ ಹೇಳುತ್ತಿದ್ದರು ಆದರೂ ನಾನು ಡ್ರಾಯಿಂಗನ್ನು ಬಿಡಲಿಲ್ಲ ನಾ ಡ್ರಾಯಿಂಗನ್ನು ಬಿಡೋಕೆ ಮತ್ತೆ ಸ್ಟಾಟ್ ಮಾಡಿದೆ ನನ್ಗೆ ಅಲ್ಲೂ ಫ್ರೈಝ್ ಸಿಗಲಿಲ್ಲ ನಾ ನನ್ನ ತಪ್ಪು ನನಗೆ ಇನ್ನೂ ತಿಳಿದುಕೊಳ್ಳಲು ಹೆಚ್ಚು ಇನ್ನೂ ಡೈಲಿ ಮನೆಯಲ್ಲಿ ಚಿತ್ರ ಬಿಡೋಕೆ ಸ್ಟಾಟ್ ಮಾಡಿದೆ ಡೈಲೀ ಸಮಯ ಸಿಕ್ಕ ತಕ್ಷಣ ಆ ಡ್ರಾಯಿಂಗನ್ನು ಬಿಡ್ತಾಯಿದ್ದೆ ಮತ್ತು ಮತ್ತು ಹಲವು ಡ್ರಾಯಿಂಗಳನ್ನು ಬಿಡ್ತಾಯಿದ್ದೆ ಮತ್ತೆ ಎಷ್ಟೋ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಭಾಗವಹಿಸಬೇಕು ಎಂಬ ಆಸೆ ನನಗೂ ಇದೆ ಆದರೆ ಅವೆಲ್ಲ ನನಗೆ ಕಷ್ಟವಾಗುತ್ತಿದೆ ನಾನಿನ್ನೂ ಈ ಕಲಿಯಬೇಕೆಂಬ ಹಠದಿಂದ ಸೆಗೆಂಡ್ ಪಿ ಯು ಸಿಗೆ ಬಂದೆ ಸೆಕೆಂಡ್ ಪಿ ಯು ಸಿಯಲ್ಲೂ ಕಾಂಪಿಟೇಸನ್ ಸೇರ್ಕೊಂಡು ಡ್ರಾಯಿಂಗನ್ನು ಬಿಟ್ಟೆ ಆದರೆ ಡ್ರಾಯಿಂಗು ಬರ್ತಾ ಒಂದು ಸಹ ನೀನು ಚೆನ್ನಾಗೆ ಮಾಡಿದೀಯಾ ಆದರೆ ಏನು ತಪ್ಪಾಗೈತೆ ನೋಡಿಕೋ ಅಂತ ಹೇಳದ್ರು ಅದನ್ನು ತಿದ್ಕೊಂಡು ಮುಂದಕ್ಕಿನ್ನೂ ಮುಂದಕ್ಕೆ ನುಗ್ಗಿದೆ ಆದರೆ ಅದೂ ನನಗೆ ಇನ್ನೂ ಬರುತ್ತಿರಲಿಲ್ಲ ಡ್ರಾಯಿಂಗು ನೆಟ್ ಅದು ಶೇರ್ ಮಾಡೋದು ಅದು ಲೈನ್ ಎಲ್ಲಿ ತಪ್ಪಾಗಿದೆ ಅನ್ನೋದು ಗೊತಾಗ್ತಿರಲಿಲ್ಲ ಬರ್ತಾ ಬರ್ತಾ ಡಿಗ್ರಿಗೆ ಬಂದೆ ಈಗ ಡಿಗ್ರೀಲಿ ನನಗೆ ಡ್ರಾಯಿಂಗ್ ಬಿಡಲು ಇನ್ನೂ ಹೆಚ್ಚು ಈಗ ಐದು ನಿಮ್ಷಕ್ಕೆ ಡ್ರಾಯಿಂಗ್ ಬಿಡ್ಬೇ ಬಿಡ್ಬೇಕು ಅನ್ನೋಂಗ್ ಇರು ಇರಬೇಕು ಆದರೆ ನನ್ನೀಗ ಇನ್ನೂ ಕಲಿಬೇಕು ಎಂಬ ಹಠ ಇನ್ನೂ ಇದೆ ಆದಕ್ಕೆ ನಾನು ಕಾಂಪಿಟೇಷನ್ಗಳಲ್ಲಿ ಹೆಚ್ಚು ಹೆಚ್ಚು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಮತ್ತು ಹಲವು ಹಲವು ಡ್ರಾಯಿಂಗ್ ಸಂಸ್ಥೆಗಳಿಗೆ ಹೋಗಿ ಅಲ್ಲಿ ಸೆರ್ಕೋತಿದ್ದೇನೆ ಈಗ ಎಮ್ ಇಲ್ಲಿ ಡಿಗ್ರೀಲಿ ಕಾವ ಎಂಬ ಕಾಲೇಜ್ ಇದೆ ಆ ಕಾಲೇಜಲ್ಲಿ ಹಲವು ಆರ್ಟಿಶ್ಟ್ಗಳು ಎಷ್ಟೋ ಜನ ಬೆಳೆದಿದ್ದಾರೆ ಅವರು ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಮಾಡಿ ಸ್ವಂತ ಬಿಜ್ನೆಸ್ಗಳನ್ನು ಮಾಡುತ್ತಿದ್ದಾರೆ ಆದರೆ ನನಗೂ ಆ ಥರ ಮಾಡೊಕ್ಕೆ ತುಂಬ ಇಷ್ಟ ಆದ್ದರಿಂದ ನಾನು ಡ್ರಾಯಿಂಗ್ ಕೆಲ್ಸವನ್ನು ಮಾಡೋದಕ್ಕೆ ಕಾವಾದಲ್ಲಿ ಸೇರಿಕೊಂಡಿದೀನಿ ಅಲ್ಲಿ ಮಾಡಿ ಹೇಳಿಕೊಡುವ ಟೀಚರುಗಳು ಮಾಸ್ಟರುಗಳು ಎಲ್ಲರೂ ಚೆನ್ನಾಗೆ ಹೇಳ್ಕೊಡ್ತಿದ್ದಾರೆ ಶೇರ್ ಮಾಡೋದು ಡ್ರಾಯಿಂಗ್ ಬಿಡೋದು ಪೆನ್ಸಿಲ್ ಮಾಡೋದು ಬಣ್ಣ ಹಾಕೋದು ಎಲ್ಲ ಹೇಳ್ಕೊಡ್ತಿದ್ದಾರೆ ತುಂಬ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ ಹಾಂ ಆದ್ದರಿಂದ ನಾನು ಇನ್ನೂ ಡ್ರಾಯಿಂಗ್ ಕಲಿತು ಸ್ವಂತ ಬಿಜ್ನೆಸ್ ಮಾಡಬೇಕು ಎಂಬ ಹಠ ಇನ್ನೂ ಇದೆ ದೊಡ್ಡ ದೊಡ್ಡ ಟ್ಯಾಲೆಂಟ್ ನನಗೆ ಬೇಕಾಗಿದೆ ನಾನು ಮುಂದೆ ಎಲ್ಲರ ಮುಂದೆ ನಾನು ಡ್ರಾಯಿಂಗ್ ಮಾಡಲು ಹೆಚ್ಚು ಬಯಸುತ್ತೇನೆ ಮತ್ತು ಐ ನಾನು ಅವರು ಹೇಳಿದ ಡ್ರಾಯಿಂಗನ್ನು ಚ್ ಐದು ನಿಮ್ಷದಲ್ಲಿ ಮಾಡುವ ಶಕ್ತಿ ನನಗೆ ಬೇಕಿದೆ ಹೆಚ್ಚು ಕಲಿಯಬೇಕೆಂಬ ಹಠ ಇನ್ನೂ ಇದೆ ನನಗೆ ಆ ಡ್ರಾಯಿಂಗಲ್ಲಿ ಹಲವು ರೀತಿಯ ಮಾಡಲ್ಗಳು ಹಲವು ರೀತಿಯ ಚಿತ್ರಗಳು ಫಿಲಮ್ ಆ್ಯಕ್ಟ್ರಸ್ ಚಿತ್ರಗಳು ಗೊಂಬೆಗಳ ಚಿತ್ರಗಳು ಹಲವು ನೇಚರ್ಗಳ ಚಿತ್ರಗಳು ಇನ್ನೂ ಮಾಡುವ ಎಂಬ ಆಸೆ ನನಗಿದೆ ಆದರೆ ಕಾವಾದಲ್ಲಿ ಹೆಚ್ಚು ಹೆಚ್ಚು ಟೀಚರ್ಸ್ಗಳು ನನ್ನ ಇನ್ನೂ ಹೇಳಿಕೊಡುತ್ತಿದ್ದಾರೆ ಇವಾಗ ಇವಾಗ ನನಗೆ ಆಲೊ ಆಲ್ಮೋಸ್ಟ್ ಬಿಡ್ತೇನೆ ಆದ್ರೆ ಟೈಮ್ ಸ್ವಲ್ಪ ಲೇಟಾಗುತ್ತದೆ ಟೈಮ್ ಟೈಮಿ ನಾನಿನ್ನು ಟೈಮನ್ನು ಕಮ್ಮಿ ಮಾಡ್ಕೊಳ್ಳಲು ಇನ್ನೂ ಕಲಿಯುತ್ತಿದ್ದೇನೆ ಮತ್ತು ಅವರು ಡ್ರಾಯಿಂಗನ್ನು ಹೇಳಿ ಕೊಡ್ತಾಯಿದ್ದಾರೆ ಚೆನ್ನಾಗೆ ನಾನು ನೀನು ಚೆನ್ನಾಗಿ ಮಾಡ್ತೀಯಾ ಮಾಡು ಮಾಡು ಅನ್ನೋಂಗ್ ಇನ್ನೂ ಎನ್ಕರೇಜ್ ಮಾಡುತ್ತಿದ್ದಾರೆ ಆದ್ದರಿಂದ ಕಾವಾದಲ್ಲಿ ಒಳ್ಳೆಯ ಒಳ್ಳೆಯ ಟ್ಯಾಲೆಂಟ್ ಗಳನ್ನು ನಾನು ನೋಡಿದ್ದೇನೆ ಮತ್ತು ಟಿ ವಿಗಳಲ್ಲಿ ಹಲವು ವ್ಯಕ್ತಿಗಳು ಕಣ್ಣು ಮುಚ್ಚಿಕೊಂಡು ಡ್ರಾಯಿಂಗ್ ಮಾಡುತ್ತಾರೆ ಹಲವು ವ್ಯಕ್ತಿಗಳು ಕೈ ಇಲ್ಲದವರು ಕಾಲಿಲ್ಲದವರು ಅವರೂ ಡ್ರಾಯಿಂಗ್ ಮಾಡುತ್ತಿದ್ದಾರೆ ಅದೆಲ್ಲಾ ನೋಡಿದರೆ ನಮಗೆ ಎಲ್ಲ ಇದೆ ಕೈ ಕಾಲು ಎಲ್ಲ ಇದೆ ಆದರೂ ನಾವು ಈ ಕೆಲಸವನ್ನು ಮಾಡೋಕ್ ಆಗ್ತಾಯಿಲ್ಲ ಅಂದರೆ ನಮಗೆ ಸ್ವಲ್ಪ ಬೇಜಾರಾಗುತ್ತದೆ ಅದಕ್ಕೆ ನಾನು ಡ್ರಾಯಿಂಗ್ ಮಾಡೋಕೆ ಇನ್ನೂ ಹೆಚ್ಚು ಕಲಿಯೋಕ್ಕೆ ಕಾವಾ ಕಾಲೇಜಿಗೆ ಸೇರಿಕೊಂಡಿದ್ದೇನೆ ಅಲ್ಲಿ ಚೆನ್ನಾಗಿ ಹೇಳಿಕೊಡ್ತಿದ್ದಾರೆ ಈಗ ಇವಾಗ ಇವಾಗ ತುಂಬ ಅರ್ಥವಾಗುತ್ತಿದೆ ಆದ್ದರಿಂದ ನಾನು ಡ್ರಾಯಿಂಗನ್ನು ಕಲಿಯುತ್ತಿದ್ದೇನೆ ಈಗ ಎಷ್ಟೋ ಜನ ಟೀಚರ್ಸರು ಹೇಳಿದ್ದಾರೆ ನೀನು ಚೆನ್ನಾಗಿ ಬಿಟ್ಟಿದ್ಯಾ ಇನ್ನೂ ಇಂಪ್ರೂ ಆಗಬೇಕು ಅಂತ್ಹೇಳ್ತಿದ್ದಾರೆ ನಾ ಇನ್ನೂ ಇಂಪ್ರೂ ಆಗಲು ಪ್ರಯತ್ನಮಾಡುತ್ತೇನೆ ಇನ್ನೂ ಹೆಚ್ಚು ಹೆಚ್ಚು ಡ್ರಾಯಿಂಗಳನ್ನು ಬಿಡುತ್ತಿದ್ದೇನೆ ಹಲವು ನನ್ನ ತಲೆಯಲ್ಲಿ ಯಾವ ಡ್ರಾಯಿಂಗಳು ಹೊಳೆಯುತ್ತವೊ ಅವನ್ನೆಲ್ಲವನ್ನು ಬಿಡುತ್ತಿದ್ದೇನೆ ಇದೇ ನನ್ನ ನಾನು ನಡೆದುಕೊಂಡು ಹೋಗುವಾಗ ಯಾವ ಪಕ್ಷಿಗಳು ಪ್ರಾಣಿ ಪಕ್ಷಿಗಳು ಮನೆಗಳು ಮರಗಳು ಎಲ್ಲವನ್ನು ನೋಡಿದರೆ ಅದನ್ನು ಬಿಡಬೇಕೆಂಬ ಆಸೆ ಅಲ್ಲೇ ಬರುತ್ತದೆ ಅದು ಅಲ್ಲಿ ಅಲ್ಲಿಯೇ ನಾನು ಬುಕ್ ಎತ್ಕೋಂಡು ಅದ್ನೆಲ್ಲ ಬಿಡ್ತೀನಿ ಡ್ರಾಯಿಂಗ್ ಮಾಡ್ತೀನಿ ಶೇರ್ ಮಾಡ್ತೀನಿ ಒಳ್ಳೆಯ ಒಳ್ಳೆಯ ಕಾಂಪಿಟೇಷನ್ನಿಗೆ ಹೋಗುತ್ತೇನೆ